ಹಲೋ ಹಾಂ ರೀ ನೀವು ಯಾರು ಏನಾಗ್ಬೇಕಿಗಿತ್ತು ತೋಬರ

ನಮ್ಮಲ್ಲಿ ಎಲ್ಲಾ ಮಾಡ್ತೀವಿ ರೀ ನಿಮ್ಗ ಏನು ಬೇಕಾಗಿತ್ತು ಹಂಗ ರೀ ಹಂಗ ರೀ ಮ್ ನಂಬಲ್ಲಿ ಎಲ್ಲ ಅದ ರೀ ಫೇಸು ಫೇಸ್ ಮಸಾಜ್ ಹ್ಯಾಂಡ್ ಮಸಾಜೂ ಲೆಗ್ಸ್ ಬಾಡಿ ಎಲ್ಲ ಮಾಡ್ತೀವಿ ರೀ ನಾವು ಯಾವುದು ಐಸ್ ಮಾಡ್ತೀವಿ ರೀ ಹತ್ತರ ಹಿಡ್ದೂ ಆರು ಗಂಟೆ ತನಕ ಇರ್ತದ ರೀ ಹಾಂ ರೀ ನೀಟ್ ಫುಲ್ ನೀಟ್ ಇರ್ತದ ರೀ ತೌಬರ ಬಲ್ ಮತ್ತು ಏನು ಹಾಂ ಸಪ್ರೇಟೆ ಅದ ರೀ ನಂಬಲ್ಲಿ ಇಲ್ಲ ಇಲ್ಲ ಸಪ್ರೇಟೆ ಅದ ರೀ ನಂಬಲ್ಲಿ ಹಂಗೆ ಆಗಲ್ದು ಹೀಗೆಲ್ಲ ಟು ತೌಝ್ ಟು ತೌ ಎರಡು ಸಾವಿರ ಹಾಂ ಅಪ್ ಕಮ್ ಆಗಲ್ತು ರೀ ಇಲ್ಲ ಇಲ್ಲ ಕಮ್ ಆಗಲ್ತು ಬೇರೆ ಕಡೆ ಬಿ ಹೋಗಿ ನೋಡಿ ಬರ್ರಿ ನೀವು ಇಷ್ಟೆ ಇರ್ತದ ನೋ ನೀವು ಬೇರೆ ನೀವು ಬೆ ನೀವು ಬೇರೆ ಕಡೆ ಎಲ್ಲ ಕೇಳಬ್ಯಾಡ್ರಿ ಇಷ್ಟೆ ಇರ್ತದ ನೀವು ಪೆಹ್ಲೆ ಬಂದು ಬಂದು ನೋಡ್ರಿ ಹೆಂಗೆ ಅದ ನಮ್ಮಲ್ಲಿ ಅತ್ತರ್ ಹಿಡ್ದ್ ಆರು ಇರ್ ತಕ ಯ ಯಾವಾಗ ಬಿ ಬರ್ತಿರಿ ಹಾಂ ಆ ಹಾಂ ಆಯ್ತು ಬರ್ರಿ ಹಾಂ ಫ್ರೀನೆ ಇರ್ತೇವೆ

ಹಾಂ ತೋಡೆ ಕಮ್ ಮಾಡ್ತೇವೆ ದೀಡ್ ಹಝಾರ್ ಹಾಂ ಎಲ್ಲೋರಿಗಿ ಕರ್ಕೊಂಡು ಬರ್ರಿ ಹಾಂ ಆಯ್ತು